ಒಂದು ಗಾದೆ ಮಾತಿದೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಹಾಗೆ ಪ್ರತಿಯೊಂದು ಮನೆಯಲ್ಲು ಪ್ರತಿಯೊಬ್ಬ ಪುರುಷನಾಗಲಿ ಮಹಿಳೆಯಾಗಲಿ ತನ್ನ ಬಾಲ್ಯದಲ್ಲಿ ಶಾಲೆಗೆ ಹೋಗಬೇಕು ಯಾಕಂದರೆ ಅವನ ಜೀವನದಲ್ಲಿ ಅದು ತುಂಬ ಅವಶ್ಯಕತೆ ನಾವು ಬೆಳಗ್ಗೆಯಿಂದ ಸಂಜೆವರೆಗು ಶಾಲೆಯಲ್ಲಿ ಏನೇ ಕಲಿತಿದ್ದರು ಏನೇ ಮಾಡಿದರು ಅದು ಕಮ್ಮಿ ಯಾಕಂದರೆ ಒಬ್ಬ ವಿದ್ಯಾರ್ಥಿಗೆ ತಾನು ಕಲಿತಷ್ಟು ಕಲಿಯುವುದು ಇನ್ನೂ ಇರುತ್ತದೆ ಹಾಗಾಗಿ ಬೆಳಗ್ಗೆ ಸ್ಕೂಲಿಗೆ ಹೋಗಿ ಕಲಿತರು ಸಮೇತ ಅವನಿಗೆ ಕೆಲವೊಂದು ವಿಷಯಗಳ ಬಗ್ಗೆ ಗೊತ್ತಾಗೋದಿಲ್ಲ ಹಾಗಾಗಿ ಅವನು ಸಂಜೆಯ ಸಮಯದಲ್ಲಿ ಟ್ಯೂಷನ್ಗೆ ಹೋಗಬೇಕಾಗುತ್ತದೆ ಅವನಿಗೆ ಹೋದಾಗ ಆಗುವ ಉಪಯೋಗವೇನೆಂದರೆ ಶಾಲೆಯಲ್ಲಿ ನಾವು ಕಲಿತರು ಕೆಲವೊಂದು ವಿಷಯಗಳ ಬಗ್ಗೆ ತಿಳಿಯುವುದಿಲ್ಲ ಹಾಗೂ ಅಲ್ಲಿ ಕಲಿತ ಮೇಲು ನಮಗೆ ನೆನಪಿರುವುದಿಲ್ಲ ನಾವು ಟ್ಯೂಷನ್ಗೆ ಹೋಗೋದ್ರಿಂದ ಏನು ಲಾಭ ಅಂದರೆ ಅಲ್ಲಿ ಕಲಿಯದೇ ಇರುವ ಕೆಲವು ವಿಚಾರಗಳನ್ನು ನಾವು ಅಲ್ಲಿ ಕಲಿಬೋದು ಹಾಗೆ ಅರ್ಥವಾಗದಿರುವ ಪಾಠವಾಗಲಿ ಕೆಲವೊಂದು ವಿಚಾರಗಳನ್ನಾಗಲಿ ಅಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೌದು ಇದರಿಂದಾಗಿ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ನಾವು ಬರೆಯುವ ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ಬರುತ್ತೆ ಹಾಗೆ ಎಂಥ ಕಷ್ಟ ಅನ್ನುವ ವಿಷಯವನ್ನಾದರು ಅರ್ಥ ಮಾಡಿಕೊಂಡು ಆ ಸಮಯಕ್ಕೆ ಆ ಸ್ ಸಬ್ಜೆಟ್ಟಿಗೆ ಸಂಬಂಧಪಟ್ಟಂತೆ ಚೆನ್ನಾಗ್ ಅರ್ಥ ಮಾಡಿಕೊಂಡು ಒಳ್ಳೆಯ ಸಂಖ್ಯೆಯನ್ನು ಗಳಿಸಬಹುದು ಅದು ಅದರಿಂದ ನಾವು ಶಾಲೆಗೆ ಹೋದರು ಟ್ಯೂಷನ್ಗೆ ಹೋಗಬೇಕು ಇದು ಪ್ರತಿ ಒಬ್ಬರೂ ಮಾಡಬೇಕಾದ ಒಳ್ಳೆಯ ಕೆಲಸ ಇದರಿಂದಾಗಿ ಅನೇಕಾರು ರೀತಿಯಲ್ಲಿ ನಮ್ಮ ವಿದ್ಯಾಭ್ಯಾಸದಲ್ಲಿ ಒಂದು ಒಳ್ಳೆಯ ಉನ್ನತಿ ಸಿಗುತ್ತದೆ ಹಾಗಾಗಿ ತುಂಬ ಒಳ್ಳೆಯ ವಿಚಾರ ಏನಂದರೆ ಖಾಸಗಿ ತರಗತಿಯಲ್ಲಿ ನಾವು ಚೆನ್ನಾಗಿ ಕಲಿತಷ್ಟು ನಮಗೆ ಒಳ್ಳೆಯ ವಿದ್ಯೆ ಸಿಗುತ್ತದೆ ಹಾಗಾಗಿ ಏನಪ್ಪಾ ಅಂದರೆ ಖಾಸಗಿ ತರಗತಿ ಒಂದು ತುಂಬ ಒಳ್ಳೆಯ ಯೋಚನೆ ಅದನ್ನು ಯೋಚನೆ ಮಾಡಿ ಮಾಡಿರುವುದರಿಂದ ಅನೇಕಾರು ರೀತಿಯಲ್ಲಿ ವಿದ್ಯಾರ್ಥಿ ಗಳಿಗೆ ಉಪಯೋಗವಾಗುತ್ತದೆ ಅದು ತುಂಬ ಒಳ್ಳೆಯ ಕೆಲಸ